ಹ್ಞೂ ಸೀರೆ ತಗೊಂಡೆ ತುಂಬ ಚೆನ್ನಾಗಿತ್ತು ತುಂಬ ಕಾಸ್ಟ್ಲಿ ಸೀರೆ ಮತ್ತು ಇನ್ನು ಒಂದು ಅಂಗ್ಡಿಗೆ ಹೋಗ್ಬುಟ್ಟು ಅಲ್ಲೊಂದು ನಾಲ್ಕು ತಗೊಂಡೆ ತುಂಬ ತುಂಬಾ ಇಷ್ಟ ಆಯಿತು ಆಮೇಲೆ ಬಿ ಆರ್ ಅಂಗ್ಡಿಗೆ ಬಂದೆ ಅಲ್ಲೂ ಚೆನ್ನಾಗಿರೋ ಸೀರೆ ಸಿಕ್ತು ಕಲರ್ ಅಂತು ತುಂಬ ಹಳದಿ ಬಣ್ಣ ಬಾರ್ಡ್ ಅಂತು ತುಂಬ ಚೆನ್ನಾಗಿದೆ ನೀಲಿ ಬಾರ್ಡು ಮತ್ತು ಇನ್ನು ಒಂದು ಸೀರೆ ತಗೊಂಡೆ ಅದು ತುಂಬ ಇಷ್ಟ ಆಯಿತು ಮನೇಲಿ ಬೇಕಾದಷ್ಟು ಕಲರ್ ಇದೆ ನೀನು ಬೇಕಾದರೆ ತಗೋ ನನ್ಗಿನ್ನು ತಗೊಬೇಕು ಅನಿಸ್ತಾಯಿದೆ ಇನ್ನು ಒಂದು ನಾಲ್ಕೈದು ಸೀರೆ ತಗೊತಿನಿ ಮನೇಲಿ ನೂರಾರು ಸೀರೆ ಇದೆ ಆದರೆ ಎಲ್ಲ ತಗೊಬೇಕು ತಗೊಬೇಕು ಅನಿಸ್ತಾಯಿದೆ ಬೇಕಾದರೆ ನಿನಗೂ ಕೊಡಸ್ತೀನಿ ನಾನು ಇನ್ನು ತಗೊತಾನೆ ಇದೀನಿ ಹಬ್ಬ ಹಬ್ಬಕ್ಕೂ ತಗೊತಿನಿ ಮತ್ತು ಇನ್ನು ಒಂದು ಎರಡು ಮೂರು ಸೀರೆ ಶೆಲಕ್ಷನ್ ಮಾಡಿದ್ದೀನಿ ಅದಂದ್ರೆ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ತುಂಬಾ ಇಷ್ಟ ಆಯಿತು ಬರೋ ಇವಾಗ ಹಬ್ಬ ವಿಜಯ್ದಶ್ಮಿಗೆ ಏನೋ ಒಂದು ತಗೊತಾ ಇದೀನಿ ನಿನಗೂ ಬೇಕಾದರೆ ಕೊಡಿಸ್ತೀನಿ ಏನೋ ಒಂದು ನಾಲ್ಕೈದು ಸೀರೆನೂ ಬೇಕಿದೆ ಮನೆಯಲ್ ಬೇಜಾನಿದೆ ಎಷ್ಟು ಸೀರೆಗ್ಳು ತಗೊಂಡ್ರೆನು ತಗೊಬೇಕು ತಗೊಬೇಕು ಅನಿಸ್ತಾಯಿದೆ ಅದೊಂದು ಅಷ್ಟೊಂದು ಇಷ್ಟ ಆಗ್ತಾಯಿದೆ ಆಂ ಇನ್ನು ಒಂದು ಎರಡು ತಗೊತಿನಿ ಅದ್ರ ಮೇಲೆ ದೀಪಾವಳಿ ಬರುತ್ತಲ್ಲಾ ಆ ಹಬ್ಬಕ್ಕು ತಗೊತೀನಿ ಆ ಹಬ್ದಲ್ಲು ಒಂದು ನಾಲ್ಕೈದು ಸೀರೆ ತಗೊತಿನಿ ಅದ್ರಲ್ಲಿ ಡಿಸ್ಕೌಂಟ್ ಎಲ್ಲ ಸಿಕ್ಕುತ್ತಲ್ಲಮ್ಮಾ ನೀನು ತಗೊಬೋದು ಮತ್ತು ದೀಪಾವಳಿ ಆದ್ಮೇಲೆ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿಗು ಸೀರೆಗಳು ಅದರಲ್ಲೂ ಆಫರ್ ಬಿಡ್ತಾರೆ ಅದರಲ್ಲೂ ತಗೊತಿನಿ ಸಂಕ್ರಾಂತಿ ಆದ್ಮೇಲೆ ಶಿವರಾತ್ರಿ ಬಂದ್ರೆ ಅದಕ್ಕು ಚೆನ್ನಾಗಿರೋದೆ ಸಿಗುತ್ತೆ ಯುಗಾದಿಗಂತು ಬಹಳ ಬಹಳ ಇದಿದೆ ಎಲ್ಲಿ ನೋಡಿದ್ರು ಡಿಸ್ಕೌಂಟ್ ಒಂದು ಕೇಳ್ತಾರೆ ಅದರಲ್ಲು ಒಂದು ನಾಲ್ಕು ಸೀರೆ ತಗೊತಿನಿ ಒಂದು ರೇಷ್ಮೆ ಸೀರೆ ತಗೊಂಡೆ ಅದು ಹತ್ತು ಸಾವಿರ ಒಂದು ಸೀರೆ ಬಂದು ಅದೇ ಥರದಲ್ಲಿ ಒಂದು ನಾಲ್ಕೈದು ಸೀರೆ ತಗೊಂಡಿದ್ದೀನಿ ಮತ್ತು ಮನೆಯಲ್ಲು ಬೇಕಾದಷ್ಟಿದೆ ಇನ್ನು ತಗೊಬೇಕು ತಗೊಬೇಕು ಅನಿಸ್ತಾನೆ ಇದೆ ತಗೊತಾನೆ ಇದೀನಿ ಕಲರ್ಸ್ ಅಂತೂ ತುಂಬ ಚೆನ್ನಾಗಿದೆ ನಿನಗೂ ಹಿಡ್ಸೋ ಅಂಥ ಕಲರು ಒಂದ್ಸಲಿ ಬಂದು ನೋಡು ಜೊತೆಲಿ ಹೋಗಣ ನಾಳೆ ಬರ್ತಿಯಾ ನಾಳಿದ್ದು ಬತ್ತಿಯಾ ಬಾ ನಾನು ಹೋಗ್ತಾಯಿದಿನಿ ಹೊರಟಿದ್ದೀನಿ ಮತ್ತು ಸೀರೆ ಅಂತೂ ತುಂಬ ಚೆನ್ನಾಗಿದೆ ಸ್ಪಟಿಕ ಕಲರು ಅದ್ರಲ್ಲೊಂದು ಮೆಂತ್ಯ ಕಲರ್ ಒಂದು ಇಷ್ಟ ಆಯ್ತು ತುಂಬ ತುಂಬ ಖುಷಿಯಾಯಿತು ನಿನ್ಗೂ ನೋಡಿದ್ರೆ ತಗೊಬೇಕು ಅನಿಸುತ್ತೆ ತಗೊಂದ್ಬಿಡೋಣ ಹೋಗೋಣ ಆಮೇಲೇ ಮತ್ತು ಇನ್ನು ಒಂದು ಸೀರೆ ಇದೆ ಸೆಲೆಕ್ಷನ್ ಮಾಡಿಟ್ಟಿದ್ದೀನಿ ಅದಂತು ತುಂಬ ಇಪ್ಪತ್ತು ಸಾವಿರ ಮೇಲೆ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅದು ರೇಷ್ಮೆ ಸೀರೆ ಅದು ಬಣ್ಣ ಹೋಗಲ್ಲಅಷ್ಟೊಂದ್ ಚೆನ್ನಾಗ್ ಕಾಣಿಸುತ್ತೆ ಮೆತ್ತಗಿರುತ್ತೆ ಇನ್ನು ತಗೊಬೇಕು ಅನಿಸ್ತಾಯಿದೆ ನಿನಗು ಬೇಕಾದರೆ ಬಂದು ತಗೊ ಆಮೇಲ್ ಬಂದು ಇನ್ನು ಒಂದು ನಾಲ್ಕು ಸೀರೆ ತಗೊಳೊಣ ಇಬ್ಬರೂ ಸೇರಿ ಅದರಲ್ಲು ಡಿಸ್ಕೌಂಟ್ ಇರುತ್ತೆ ಹಬ್ಬಕ್ಕೆ ಮತ್ತು ದೀಪಾವಳಿಗಂತು ತುಂಬಾ ತುಂಬಾ ಆಫರಿದೆ ಅದರಲ್ಲೂ ತಗೊಳೊಣ ಚೆನ್ನಾಗಿರೋ ಕಲರ್ ಮೆತ್ತಗಿರುತ್ತೆ ಸೀರೆಗಳು ಉಟ್ಕೊಳೊಂಗಿರಲ್ಲ ಅಂದರೆ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಅಂತ ಸೀರೆಗಳು ತಗೊಂಡರೆ ತುಂಬಾ ಚೆನ್ನಾಗಿರುತ್ತೆ